ಹಲೋ ಹಾಯ್ ಕವಿತ ಏನು ಮಾಡ್ತಿದ್ದೆ ಹೌದಾ ಕಾಫಿ ಆಯಿತಾ ನಂದು ಕೂಡ ಆಯಿತು ಈಗಷ್ಟೆ ಸುಮ್ಮನೆ ಕೂತಿದ್ದೆ ಏನಿರಲಿಲ್ಲ ಇದು ಆ್ಯಕ್ಚುಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನು ಗೊತ್ತಾ ನನಗೆ ಅಣ್ಣನದ್ದು ಮದುವೆ ಇದೆ ಸೊ ಹಾಂ ಅಣ್ಣನ ಮದುವೆ ಇರೋದರಿಂದ ನನಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅಣ್ಣನದ್ದೆ ಮದುವೆ ಆಗಿರೋದರಿಂದ ಓಡಾಟಗಳು ಅಷ್ಟೇ ಇದ್ದಾವೆ ಸೊ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಏಕೆಂದರೆ ಮನೆಯಲ್ಲೆ ಕೆಲಸ ಪೇಂಟಿಂಗು ಅದು ಇದು ತಿಂಡಿ ಎಲ್ಲ ಮಾಡಬೇಕಾಗಿರೋದೇ ಅದರಲ್ಲಿ ಜೊತೇಲಿ ಪಾಪು ಬೇರೆ ನೋಡಿಕೊಳ್ಬೇಕಲ್ವಾ ಹಾಗಾಗಿ ಹಾಂ ಹೌದು ಅದಕ್ಕೋಸ್ಕರನೇ ಸ್ಯಾರಿಸೆಲ್ಲ ತೊಗೋಬೇಕಿತ್ತು ಮತ್ತೆ ಡ್ರೆಸ್ಗಳು ವೇರ್ ಮಾಡೋದಕ್ಕೆ ತೊಗೋಳ್ಳಬೇಕಾಗಿತ್ತಲ್ವ ಎಲ್ಲ ತಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಹ್ಞೂ ಹಾಂ ಆವತ್ತು ತಗೊಳ್ಳಬೇಕಿತ್ತು ಮತ್ತೆ ಏನೆಂದರೆ ನಾನು ಹೊರಗಡೆ ಹೋಗಿ ತುಂಬ ಪರ್ಚೇಸ್ ಮಾಡೋಕೆ ಆಗಲಿಲ್ಲ ಸೊ ನಾನೇನು ಮಾಡದೇ ಆನ್ಲೈನಲ್ಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಮೀಶೋದಲ್ಲಿ ಕೆಲವು ಬಟ್ಟೆಗಳನ್ನು ಆರ್ಡ್ರು ಮಾಡೋಣ ಅಂತ ಅಂದುಬಿಟ್ಟು ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಸರ್ಚ್ ಮಾಡ್ತಾಯಿರಬೇಕಾದ್ರೆ ಕೆಲವೊಂದು ಸೀರೆಗಳನ್ನು ನೋಡಿದೆ ಇಷ್ಟ ಆಯಿತು ಚೆನ್ನಾಗಿದೆ ಡಿಸ್ಕೌಂಟು ಎಲ್ಲ ಇದೆ ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ ರಿವ್ಯೂಸ್ ಕೂಡ ಚೆನ್ನಾಗಿತ್ತು ಸೊ ಸೆಲೆಕ್ಟ್ ಮಾಡಿ ತಗೊಂಡೆ ಒಂದು ಥ್ರೀ ಫೋರ್ ಸ್ಯಾರೀಸ್ ಏನೋ ತಗೊಂಡೆ ಜೊತೇಲಿ ಒಂದಷ್ಟು ಕುರ್ತಾಗಳು ಕೂಡ ತಗೊಂಡೆ ಏಕೆಂದರೆ ಆಫರ್ ಇತ್ತು ತುಂಬ ಚೆನ್ನಾಗಿತ್ತು ಆಫರು ಸೊ ಆಫರ್ ಇದ್ದಿದ್ದರಿಂದ ಕುರ್ತಾಗಳನ್ನು ಬೈ ಮಾಡಿದೆ ಮತ್ತೆ ಏನೆಂದರೆ ಸ್ಯಾರಿಸ್ನೆಲ್ಲ ತುಂಬ ಚೆನ್ನಾಗಿತ್ತು ಅದು ವೇರ್ ಮಾಡಿದಾಗ ಮದುವೆನಲ್ಲಿ ಫುಲ್ ಕೇಳ್ತಾಯಿದ್ರು ಎಲ್ಲಿಂದ ಸ್ಯಾರಿ ಪರ್ಚೇಸ್ ಮಾಡಿದ್ರಿ ಎಲ್ಲಿ ತಗೊಂಡ್ರಿ ಸ್ಯಾರೀನ ನೀವು ಅಂತ ಆಮೇಲೆ ಬ್ಲೌಝ್ಗೆ ಕಾಂಬಿನೇಷನ್ ಚೆನ್ನಾಗಿತ್ತು ಅದು ಹೇಗಿತ್ತು ಅಂದರೆ ರೆಡ್ ಕಲರ್ ಸ್ಯಾರಿಗೆ ಡಾರ್ಕ್ ಬ್ಲೂ ಬಾರ್ಡರ್ ಬಂದು ಡಾರ್ಕ್ ಬ್ಲೂದು ಬ್ಲೌಝ್ ಪೀಸ್ ಕೊಟ್ಟಿದ್ದರು ಬ್ಲೌಝ್ ಪೀಸ್ಗೆ ನಾನು ಎಂಬ್ರಾಯ್ಡ್ರಿ ಮತ್ತೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಸಿ ಇಟ್ಟಿದ್ದೆ ಪಿಕಾಕ್ ಡಿಸೈನ್ ಇದೆ ಪಲ್ಲುನಲ್ಲಿ ಪಿಕಾಕ್ ಡಿಸೈನ್ ಇದೆ ಸೊ ಬ್ಲೌಝ್ಗೆ ಪಿಕಾಕ್ ಡಿಸೈನ್ ಬರೋ ಥರಾನೆ ಡಿಸೈನ್ಸ್ ಕೊಡಿಸಿದ್ದೆ ಆಮೇಲೆ ಸ್ಯಾರಿದ್ದು ಬಾರ್ಡರು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಹೆವಿ ಅಂತಲೂ ಇಲ್ಲ ಮೀಡಿಯಮಾಗಿತ್ತು ಚೆನ್ನಾಗಿತ್ತು ವೇರ್ ಮಾಡಿದಾಗ ನಾನು ಸಿಂಗಲ್ ಪಿನ್ ಮಾಡಿದ್ದೆ ಸ್ಯಾರಿನ ಮದುವೆಯಲ್ಲಿ ರಿಸೆಪ್ಷನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ ಮತ್ತೇನೆಂದ್ರೆ ಎಲ್ಲರೂ ಕೇಳ್ತಿದ್ರು ಎಲ್ಲಿ ಸಾರಿ ತಗೊಂಡ್ರಿ ನೀವು ಎಲ್ಲಿ ಸಾರಿ ತಗೊಂಡ್ರಿ ನೀವು ಅಂತ ಆಮೇಲೆ ಆ ಕುರ್ತಾಗಳು ಕೂಡ ಅಷ್ಟೆ ತುಂಬ ಚೆನ್ನಾಗಿತ್ತು ನನ್ನ ಸಾರಿ ಬ್ಲೌಝ್ಗೆ ಕೊಟ್ಟಿರೊ ವರ್ಕ್ನ ಕೇಳೋದು ಬಿಟ್ಟು ಎಲ್ಲರು ಸ್ಯಾರೀನೆ ಕೇಳ್ತಾಯಿದ್ರು ಎಷ್ಟಾಯಿತು ಎಲ್ಲಿ ತಗೊಂಡ್ರಿ ನಮಗೂ ಬೇಕಿತ್ತು ಅಂಗಡಿ ಅಡ್ರೆಸ್ ಇದ್ದರೆ ಕೊಡಿ ನಾವು ತಗೋಳ್ತೀವಿ ಅಂತ ಆಮೇಲೆ ಅವರಿಗೆಲ್ಲ ಹೇಳಿದೆ ಈ ಥರ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ತಗೋಳಿ ಅಂತ ಮತ್ತೆ ಮನೆಗೆ ಬಂದಮೇಲೆ ಅದನ್ನ ಒಂದು ಸ್ಯಾರಿ ವಾಷ್ ಮಾಡಿದೆ ಒಂದು ಸ್ಯಾರಿನ ವಾಷ್ ಮಾಡಿದೆ ನಾನು ಸ್ವಲ್ಪನೂ ಕಲರ್ ಹೋಗಲಿಲ್ಲ ಗೊತ್ತಾ ಸಿಂಕ್ ಆಗೋದು ಆ ಥರ ಎಲ್ಲ ಆಗುತ್ತಲ್ಲ ಆ ಥರದ್ದೆಲ್ಲ ಏನು ಆಗಲಿಲ್ಲ ಆ್ಯಕ್ಚುಲಿ ಮೊದಲೇ ನನಗೆ ಭಯ ಇತ್ತು ಏನು ಹೇಳ್ತಿದ್ರು ಅಂದರೆ ಕೆಲವರು ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಾಗ ಆನ್ಲೈನಲ್ಲಿ ಅದು ಫೋಟೋದಲ್ಲೇ ಒಂದಿರುತ್ತೆ ನಮಗೆ ಕಳಿಸೋದೆ ಒಂದಾಗಿರುತ್ತೆ ಸೊ ತುಂಬ ವೇರಿಯೇಷನ್ಸ್ ಇರುತ್ತೆ ಕಲರ್ ಚೇಂಜಸ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ಲ ಈ ಥರದ್ದೆಲ್ಲ ಹೇಳ್ತಾಯಿದ್ರು ನಾನು ಧೈರ್ಯ ಮಾಡಿ ನೋಡೋಣ ಏಕೆ ಚಾನ್ಸ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ತರಿಸ್ಕೊಂಡೆನಾ ಆದರೆ ಒಂದು ಮಾತೆ ಇಲ್ಲ ಬೇರೆ ಮಾತೆ ಇಲ್ಲ ಅಷ್ಟು ಚೆನ್ನಾಗಿದೆ ನಾನು ಸ್ಯಾರೀನ ವಾಷ್ ಕೂಡ ಮಾಡಿದೆ ಸ್ಯಾರಿ ವಾಷ್ ಮಾಡಿದಮೇಲೆ ಕೂಡ ಅದು ಕಲರ್ ಹೋಗೋದಾಗಲಿ ಸಿಂಕ್ ಆಗೋದಾಗಲಿ ಅದೆಲ್ಲ ಏನೂ ಆಗಲಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಎಲ್ಲರೂ ಕೇಳ್ತಿದ್ರು ಕೂಡ ಗೊತ್ತಾ ಎಲ್ಲಿ ತಗೊಂಡ್ರಿ ಸ್ಯಾರೀನ ಅಂತ ಅಷ್ಟು ಇಷ್ಟ ಆಯಿತು ನಿಜಕ್ಕೂ ನನಗೆ ಆರ್ಡ್ರು ಮಾಡಿದಮೇಲೆ ಮನೆಗೆ ಪಾರ್ಸೆಲ್ ಬಂತಲ್ಲ ಓಪನ್ ಮಾಡುವಾಗ ಫುಲ್ ಭಯ ಭಯ ಆಗ್ತಿತ್ತು ಕೆಲವರೆಲ್ಲ ಈ ಥರ ಹೇಳಿದ್ದಾರೆ ಏನಾಗ್ಬಹುದು ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡು ಸದ್ಯ ಓಪನ್ ಮಾಡಿದೆ ತುಂಬನೆ ಇಷ್ಟ ಆಯಿತು ಅಲ್ಲದೇ ನಾನು ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದನ್ನೆಲ್ಲ ಕಾರ್ಟಲ್ಲಿ ಇಟ್ಟಿದ್ದೀನಿ ನಿನಗೆ ವಾಟ್ಸ್ಯಾಪಲ್ಲಿ ಶೇರ್ ಮಾಡಿದ್ದೀನಿ ನೋಡು ಚೆಕ್ ಮಾಡು ಒಂದುಸಲ ನೀನು ಅಷ್ಟೆ ಏನಾದ್ರೂ ತಗೊಳ್ಬೇಕು ಅಂತ ಅಂದರೆ ನಾನು ಕೆಲವೆಲ್ಲ ಲಿಂಕ್ ಕಳಿಸಿದ್ದೀನಿ ನಿನಗೆ ಸೂಟಾಗೋ ಥರ ಡ್ರೆಸ್ಗಳದ್ದು ಸ್ಯಾರೀಸು ಅಷ್ಟೇನೆ ಸ್ಯಾರೀಸೆಲ್ಲ ಸಕ್ಕತ್ತಾಗಿದೆ ಚೆಕ್ ಮಾಡಿ ನೋಡು ನಿನಗೆ ಯಾವುದಾದ್ರೂ ಬೇಕು ಅಂತ ಅನ್ನಿಸಿದ್ರೆ ಅನ್ನಿಸಿದ್ರೆ ಹೇಳು ಒಟ್ಟಿಗೆ ಪರ್ಚೇಸ್ ಮಾಡೋಣ ಏನೆಂದರೆ ಅದರಲ್ಲಿ ಒಟ್ಟಿಗೆ ಪರ್ಚೇಸ್ ಮಾಡುವಾಗ ಆಫರ್ಸ್ ಇರುತ್ತೆ ಈಗ ನಾನು ಥ್ರೀ ಥೌಸಂಡ್ ರುಪೀಸ್ಗೆ ತಗೊಂಡೆ ಅಂತೆಂದರೆ ಥೌಸಂಡ್ ರುಪೀಸು ನನಗೆ ಫ್ರೀ ಅಂದರೆ ಕ ಡಿಸ್ಕೌಂಟ್ ಸಿಗುತ್ತೆ ಅದಕ್ಕೋಸ್ಕರ ನೀನು ಚೆಕ್ ಮಾಡು ನಿಂಗೆ ಯಾವುದಾದ್ರು ಬೇಕು ಅಂತ ಅನ್ನಿಸಿದ್ರೆ ನನಗೆ ಅದನ್ನು ಶೇರ್ ಮಾಡು ಇಬ್ಬರೂ ಒಟ್ಟಿಗೇನೆ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಿಕೊಳ್ಬಹುದು ಅದಕ್ಕೇನೆ ಹಾಂ ಮತ್ತೆ ನಿನಗೆ ಸೈಝಸ್ಸು ಅಷ್ಟೆನೇ ಎಸ್ ಇಂದ ಹಿಡಿದು ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ವರೆಗೂ ಅವೈಲೆಬಲ್ ಇದೆ ಮತ್ತೆ ಯಾವುದೂ ಕೂಡನೂ ವಾಟರಲ್ಲಿ ವಾಷ್ ಮಾಡಿದಮೇಲೆ ಆಚೀಚೆ ಆಯಿತು ಆ ಥರ ಈ ಥರ ಆಯಿತು ಅನ್ನೋದೆಲ್ಲ ಏನೂ ಇಲ್ಲ ಕ್ವಾಲಿಟಿವೈಸ್ ಚೆನ್ನಾಗಿದೆ ಸೊ ನಾನು ತಗೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿರೋದರಿಂದ ನಿನ್ನನ್ನು ಕೇಳ್ತಾಯಿದ್ದೀನಿ ಹಾಂ ಹೌದು ಓಕೆ ಮಾ ಹಾಂ ಹೌದು ಹಾಂ ನೋಡು ಒಂದ್ಸಲ ಚೆಕ್ ಮಾಡು ಎಲ್ಲನೂ ಚೆಕ್ ಮಾಡಿಬಿಟ್ಟು ನಿಂಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತೆಂದ್ರೆ ನೀನು ನನಗೆ ಸ್ಕ್ರೀನ್ಶಾಟ್ ಕಳಿಸು ಇನ್ನು ಒಟ್ಟಿಗೆ ಬೈ ಮಾಡೋದರಿಂದ ಕೆಲವು ಆಫರ್ಸ್ ಸಿಗುತ್ತೆ ಹ್ಞೂ ಆಫರ್ಸ್ ಸಿಗುತ್ತೆ ಸೊ ಬೈ ಮಾಡಿಕೊಂಡು ನಾವು ಆಮೇಲೆ ತಗೋಬೋದು ಹೌದು ನಾನೆ ಆರ್ಡ್ರು ಮಾಡ್ತೀನಿ ಹಾಂ ಓಕೆ ಮಾ ಓಕೆ ಓಕೆ ಬಾಯ್